ಈ ಕಲಾಕೃತಿ ಅಂತ ಹೇಳ್ತಕ್ಕಂಥದ್ದು ಒಂದು ಸ್ಪರ್ಧೆಗೆ ಬರತಕ್ಕಂಥ ವಿಚಾರ ಈ ಅದರಲ್ಲಿ ಡ್ರಾಯಿಂಗ್ ಅಂತ ವಿಚಾರ ಬಂದರೆ ಹಲ್ವಾರು ರೀತಿಯ ಅನುಭವಗಳನ್ನ ನಾನು ಹೊಂದಿರ್ತಕ್ಕಂಥದ್ದು ಇದೆ ಒಂದು ಈ ಪ್ರಾಥಮಿಕ ಅಥವಾ ಮಧ್ಯಂತರಗಳಲ್ಲಿ ನಾನು ಹಲವಾರು ರೀತಿಯ ಡ್ರಾಯಿಂಗ್ ಸ್ಪರ್ಧೆಗಳಿಗೆ ಭಾಗ್ವಹಿಸಿದ್ದೆ ಭಾಗವಹಿಸಿದಾಗ ಏನಾಗಿತ್ತು ಅಂತ ಕೇಳಿದ್ರೆ ಈ ಪ್ರಾಥಮಿಕ ಘಟ್ಟದಲ್ಲಿ ಈ ಮಾದರಿ ಶಾಲೆಗಳಿಗೆ ಹೋಗಿ ನಮ್ಮ ಪ್ರದರ್ಶನವನ್ನು ನೀಡ್ತಕ್ಕಂಥದ್ದು ಇರ್ತದೆ ಉದಾಹರ್ಣೆಗೆ ಪ್ರತಿಭಾ ಕಾರಂಜಿ ಆಗಿರ್ಬೋದು ಪ್ರತಿಭಾ ಕಾರಂಜಿಯಲ್ಲಿ ನಾನು ಭಾಗವಯಿಸಿದ್ರಿಂದ ಆಗಿನಿಂದಲೂ ಕೂಡ ಚಿತ್ರಕಲೆಯಲ್ಲಿ ಭಾಳ ಅನುಭವವನ್ನು ಹೊಂದಿದ್ದೇನೆ ಚಿತ್ರಕಲೆ ಅಂತಕ್ಕಂಥದ್ದು ಒಂದು ಒಂದು ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಜನಗಳು ಭಾಗವಹಿಸುವುದಕ್ಕೆ ಭಾಗವಹ್ಸಿರುದರಿಂದ ಅದರಿಂದ ನಮಗೊಂದು ಉತ್ತಮವಾದಂಥ ಆಗಿರ್ತದೆ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತದ್ ಇರ್ತದೆ ಈ ಡ್ರಾಯಿಂಗು ಅಂತ ಬಂದರೆ ಈ ನಮ್ಮ ಪ್ರೌಢಶಾಲೆಗಳಲ್ಲಿ ಆಗಿರ್ಬೋದು ನಾನು ಡ್ರಾಯಿಂಗ್ ಸ್ಪರ್ಧೆಗೆ ಭಾಗವಹಿಸಿದ್ದೆ ಅದರಲ್ಲಿ ಹಲವಾರು ರೀತಿಯ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಅವರು ನಮಗೆ ನೀಡ್ತಕ್ಕಂಥದ್ದು ಇರ್ತದೆ ಕಲಾಕೃತಿಯಲ್ಲಿ ನಾವು ನಿರ್ದಿಷ್ಟ ರೀತಿಯ ಒಂದು ವಿವಿಧ ರೀತಿಯ ಚಿತ್ರಗಳನ್ನು ಅಥವಾ ನಮ್ಮ ಕೈಗಳಿಂದ ಕೈಚಳಕದಿಂದ ಮೂಡ್ತಕ್ಕಂತಹ ಆದಂಥ ಈ ಡ್ರಾಯಿಂಗ್ಗಳನ್ನು ಬಿಡಿಸಿ ಅವ್ರಿಗೆ ತಲುಪಿಸುವಂಥದ್ದು ಇರ್ತದೆ ಡ್ರಾಯಿಂಗ್ ಪರೀಕ್ಷೆಯಲ್ಲಿ ನಾವು ನಿರ್ದಿಷ್ಟ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡ್ರಾಯಿಂಗ್ ಪರೀಕ್ಷೆಯನ್ನು ನಮ್ಮ ಹೊನ್ನಾವರ ತಾಲ್ಲೂಕಿನಲ್ಲಿ ಮಾಡಿದ್ದರು ಮಾಡಿದ್ದರಿಂದ ನಮಗೆ ಅದರಿಂದ ಏನು ಪ್ರಯೋಜನ ಆಯಿತು ಅಂತ ಕೇಳಿದರೆ ಅದರಲ್ಲಿ ಎಮ್ ಶೇಕಡಾ ಎಂಬತ್ತ್ನಾಲ್ಕರಷ್ಟು ಎಂಬತ್ತ್ನಾಲ್ಕರಷ್ಟು ಈ ಒಂದು ಅಂಕವನ್ನು ಪಡೆದು ನಾವು ಈ ಡ್ರಾಯಿಂಗ್ನ ಈ ಪ್ರಮಾಣ ಪತ್ರವನ್ನು ಸ್ವೀಕರಿಸುದು ಉಂಟು ಈ ಡ್ರಾಯಿಂಗ್ ಪರೀಕ್ಷೆಯಲ್ಲಿಇದ್ರನ್ ಇದ್ರಲ್ಲಿ ಇರತಕ್ಕಂಥ ಅನುಭವ ನಮಗೆ ಈ ಡ್ರಾಯಿಂಗ್ನಲ್ಲಿ ಬಿಟ್ಟು ಮತ್ತು ಯಾವ ವಿಷಯದಲ್ಲೂ ಇರ್ತಿರಲಿಲ್ಲ ಈ ಡ್ರಾಯಿಂಗ್ ಅಂತಕ್ಕಂಥದ್ದು ಒಂದು ರೀತಿಯ ಒಳ್ಳೆಯ ನಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ನೀಡತಕ್ಕಂಥ ಒಂದು ಈ ಒಂದು ಒಳ್ಳೆಯ ರೀತಿಯ ನಿದರ್ಶನವಾಗಿರ್ತದೆ ಈ ಡ್ರಾಯಿಂಗ್ ಅಂತಕ್ಕಂಥದ್ದು ನಾವು ಈ ಹಲ ಡ್ರಾಯಿಂಗ್ನಲ್ಲೂ ಕೂಡ ಹಲವಾರು ರೀತಿಯ ವಿಧಗಳನ್ನು ಕಾಣ್ಬೋದು ಪರಿಸರ ಚಿತ್ರ ಆಗಿರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರ ಆಗಿರ್ಬೋದು ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಈ ಎಲ್ಲ ರೀತಿಯ ಒಳಿತುಗಳನ್ನು ನಾವು ನಮ್ಮ ಈ ಡ್ರಾಯಿಂಗ್ ಅನ್ತಕ್ಕಂಥ ವಿಚಾರ ವಿಷಯದಲ್ಲಿ ನೋಡ್ಬೋದು ಈ ಡ್ರಾಯಿಂಗ್ ಅಂತ ಬಂದರೆ ನಾವು ಒಂದು ನಮಗೆ ಒಂದು ರೀತಿಯ ಬೆಳವಣಿಗೆಯನ್ನು ನೀಡ್ತಕ್ಕಂತಹದ್ದು ಇರ್ತದೆ ಡ್ರಾಯಿಂಗ್ ಅಂತಕ್ಕಂಥದ್ದು ಒಂದು ನಮಗೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಹೆಚ್ಚಿನ ಒಂದು ಧೈರ್ಯವನ್ನು ನೀಡ್ತಕ್ಕಂಥದ್ದು ಡ್ರಾಯಿಂಗ್ ಅನ್ನುವಂಥದ್ದು ಒಂದು ನಮಗೆ ಭಾಳ ಅನುಭವ ಇದೆ ಅಂತ ನಾನು ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಡ್ರಾಯಿಂಗ್ನಿಂದ ಹಲವಾರು ರೀತಿ ನಾವು ಪ್ರಯೋಜನಗಳನ್ನು ಪಡ್ಕೊಳ್ಬೋದು